ಗ್ರಾಮಗಳಲ್ಲಿ ಸಾಂಸ್ಕೃತಿಕ ಗುರುತನ್ನು ಉಳಿಸಿಕೊಳ್ಳಲು ಬೆಳೆಸುವುದರಲ್ಲಿ ಸಾಂಪ್ರದಾಯಿಕವಾಗಿ ಕೇಳೀಬರೋ ಅಂತಂದರೆ ಕಬಡ್ಡಿ ಕಬಡ್ಡಿ ಇತ್ತೀಚಿನ ದಿನಗಳಲ್ಲಿ ಕಬಡ್ಡಿ ವಾಲಿಬಾಲು ಹಳ್ಳಿಗಳಲ್ಲಿ ಒಂಥರ ಕ್ರೀಡೆಯಾಗಿಬಿಟ್ಟಿದೆ ಆದರೆ ಮೊದಲು ನಾವೆಲ್ಲ ಚಿಕ್ಕವರಿರ್ಬೇಕಾದ್ರೆ ಈ ಹಿತ್ತಲ ಮರ ಅಂತಿರ್ತಾಯಿತ್ತು ಇದನ್ನು ನಮ್ಮ ಪ್ರದೇಶಗಳಲ್ಲಿ ಹಬ್ಬಗ ಹಬ್ಬಗಳು ಜಾತ್ರೆ ಸಮಯದಲ್ಲಿ ಆಟ ಆಡಿಸ್ತಾಯಿದ್ರು ಅಂದರೆ ಒಂದು ದೊಡ್ಡದು ಒಂದು ಕಂಬದ ಮೇಲೆ ಕೂತ್ಕೊಂಡು ಆ ತೆಂಗಿನಕಾಯಿಗೆ ದಾರ ಕಟ್ಟಿ ತೆಂಗಿನ ತೆಂಗಿನಕಾಯಿಯನ್ನು ತೆಂಗಿನಕಾಯಿಯನ್ನು ದಾರ ಕಟ್ಟಿ ಸುತ್ತಿ ಬಿಡ್ತಾಯಿದ್ರು ಅದನ್ನು ಕೋಲು ಎತ್ತಿಕೊಂಡು ನಾವು ಅದನ್ನ ಹೊಡಿತಾಯಿದ್ವಿ ಒಂಥರ ಖುಷಿ ಆಗ್ತಾಯಿತ್ತು ಜನರೆಲ್ಲ ಸೇರಿ ಇದು ಮುಟ್ಲಿನ ಮರ ಅಂತ ಕರಿತೀವಿ ಇದನ್ನು ಆಟ ಆಡಿಸ್ತಾಯಿದ್ರು ಇದು ಸಾಂಪ್ರದಾಯಿಕವಾಗಿ ನಮ್ಮಲ್ಲಿ ಬೆಳೆದಂತಹ ಕ್ರೀಡೆ ಇನ್ನೂ ಇನ್ನೂ ಹೇಳಬೇಕು ಅಂತಂದರೆ ಕಬಡ್ಡಿ ಕಬಡ್ಡಿಯು ನಮ್ಮ ಹಳ್ಳಿ ಕಡೆ ಪ್ರಾಚೀನದಿಂದ ಬಂದಿದ್ದಂತಹ ನಾವೆಲ್ಲ ಚಿಕ್ಕವ್ರು ಚಿಕ್ಕವರಿರುವಾಗ ನಮಗೂ ತುಂಬ ಸ ವಯಸ್ಸಾಗ್ತಾ ಬಂತು ಸುಮಾರು ಒಂದು ಮೂವತ್ತು ವರ್ಷ ಹಿಂದುಗಡೆ ನಾನು ಚಿಕ್ಕವ್ನಿ ಮೂವತ್ತು ವರ್ಷ ಹಿಂದುಗಡೆ ನಾವೆಲ್ಲ ಚಿಕ್ಕವರಿರ್ಬೇಕಂತಂದರೆ ಅಂತಂದರೆ ಆವಾಗ ಕಬಡ್ಡಿ ಆಡಿಸ್ತಾಯಿದ್ರು ತುಂಬ ಘರ್ಷಣೆ ಉಂಟಾಗಿ ತುಂಬ ಚೆನ್ನಾಗಿ ಕಬ್ಬಡಿ ಆಡ್ತಾಯಿದ್ವಿ ಆವಾಗ ಊರಲ್ಲೇನೋ ಒಂಥರ ಕಬಡ್ಡಿನಲ್ಲಿ ವಿನ್ ಆಗ್ಬಿಟ್ರೆ ಏನೋ ಒಂಥರ ಖುಷಿ ಒಂಥರ ಜೋಶು ಹ್ಞೂ ತುಂಬ ಚೆನ್ನಾಗಿ ಇದೆ